ಏಕೆಂದರೆ ಆರೋಗ್ಯ ಕೇಂದ್ರದಲ್ಲಿ ಇವಾಗ ಗೌರ್ಮೆಂಟ್ ಗೌರ್ಮೆಂಟ್ ಹಾಸ್ಪಿಟ್ಲುಗಳಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ತಾರೆ ಚೆನ್ನಾಗ್ ನೋಡ್ತತಾ ಡಾಕ್ಟ್ರುಗಳು ಅಂತ ಹೇಳಿ ಸ್ ನಾವು ಮಿಡ್ಲ್ ಕಾ ಕ್ಲಾಸ್ ಫ್ಯಾಮಿಲಿ ಅವರು ಅವರು ತುಂಬ ಬಡವರು ಎಲ್ಲ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಲ್ಲಿ ಡಾಕ್ಟ್ರುಗಳು ಗೌರ್ಮೆಂಟ್ ಸಂಬಳ ತಗೊಳ್ತಾರೆ ಹೊರ್ತು ಸರಿಯಾಗಿ ಜ ಹೋದವ್ರಿಗೆ ಪೇಷೆಂಟುಗಳ್ಗೆ ನೋಡಬೇಕು ಅನ್ನೋ ಇದಿರೋದಿಲ್ಲ ಏನಿದ್ದರೂ ಒಂದು ಕವರಿಗ್ ಹಾಕಿ ಇಷ್ಟು ದುಡ್ಡು ಅಂತ ಕೊಟ್ಟರೆ ಮಾತ್ರ ಅವರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಮ್ಗಳಿಗೆ ಟ್ರೀ ಟ್ರೀಟ್ ಮಾಡು ಮಾಡಬೇಕಾದ್ರೆ ಇಲ್ಲದೇ ಹೋದ್ರೆ ಅವರು ಒಂಥರಾ ಕೇರ್ಲೆಸ್ ಮಾಡ್ತಾರೆ ಅದೇ ಪ್ರೈವೇಟ್ ಹಾಸ್ಪಿಟ್ಲುಗಳಲ್ ಹೋದ್ರೆ ಸಕ್ಕತ್ ದುಡ್ಡು ಯಾವ ಲಕ್ಷಾಂತರ ರೂಪಾಯ್ ಒಂದು ದಿನಕ್ಕೆ ಇಲ್ಲ ಅಂದರೂ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಬಿಲ್ ಮಾಡ್ಬಿಡ್ತಾರೆ ಹಾಸ್ಪಿಟ್ಲುಗಳಲ್ಲಿ ಇದೆಲ್ಲ ನಮಗೆ ಬಡ ಬಡವರ್ಗೆ ತುಂಬ ಹೊರೆ ಹೊರೆ ಆಗೊಯ್ತೈತೆ ಅದಕ್ಕೋಸ್ಕರ ಈ ಡಾಕ್ಟ್ರುಗಳು ಹೋದವ್ರಿಗೆ ಸ್ವಲ್ಪ ಮುತುವರ್ಜಿಯಿಂದ ನೋಡಬೇಕು ಅನ್ನೋದೆ ನಾವು ನೋಡಬೇಕು ಅದು ಬಿಟ್ಟುಬಿಟ್ಟು ಒಂದು ವ ಆಯಾಯಿಂದ ಒಬ್ಬ ಕಾಂಪೌಂಡರಿಂದ ಎಲ್ಲಾರ್ಗೂ ದುಡ್ಡು ಕೊಡ್ತಾ ಇದ್ದರೇನೆ ನಮಗೆ ಮ ಮುಂದೆ ಕಳಿಸ್ಬೇಕಾದ್ರೆ ಇಲ್ಲದೇ ಹೋದ್ರೆ ಬಡವ್ರಿಗಂತೂ ನೋಡೋದೆ ಇದಿಲ್ಲ ಇದಿಲ್ಲ ಇವಾಗಿನ ಕಾಲದಲ್ಲಿ ಏನಿದ್ದರೂ ದುಡ್ಡು ದುಡ್ಡು ದುಡ್ಡು ಕೊಟ್ಟರೇನೇ ಅವರು ಮುಂದೆ ಹೋಗ್ಬೇಕಾದ್ರೆ ಒಂದು ಒಂದು ದಿನಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಿಲ್ ಮಾಡಿದ್ರೆ ಬಡವ್ರುಗಳ್ ಎಲ್ಲಿ ಹೋಗೋದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲಿಂದ ತರೋದು ಇದಕ್ಕೊಸ್ಕರ ಗೌರ್ಮೆಂಟ್ ಹಾಸ್ಪಿಟ್ಲುಗಳಲ್ಲಿ ಹೋದವ್ರಿಗೆ ಸ್ವಲ್ಪ ಚೆನ್ನಾಗಿ ನೋಡಬೇಕು ಅಲ್ಲೂ ಕೂಡ ಇವಾಗಿಂದು ವ್ಯವಸ್ಥೆ ಇಲ್ಲ ಏನಿದ್ದರೂ ದ ದುಡ್ಡಿನ ಮೇಲೆಯೇ ಜನ ನಿಂತಿರೋದು ಇವಾಗಿನ ಕಾಲದಲ್ಲಿ ಒಂದು ರೋಗಿ ಸಾಯ್ತಾವನೆ ಅಂತ ಅಂದರೆ ಬಂದು ನೋಡಬೇಕು ಅನ್ನೋದು ಅನ್ನೋ ಇದೆ ಇದೇ ಇರೋದಿಲ್ಲ ಒಂದು ಆಕ್ಸಿಡೆಂಟು ಆದವ್ರಿಗೆ ತಕ್ಷಣ ತಗೊಂಡು ಹೋಗಿ ಫಸ್ಟ್ ಟ್ರೀಟ್ಮೆಂಟ್ ಮಾಡಿದ್ರೆ ತಾನೆ ಅವ್ರ ಜೀವನು ಉಳಿಬೇಕಾದರೆ ಅದು ಮಾಡೋದಿಲ್ಲ ಡಾಕ್ಟ್ರುಗಳು ಇವಾಗಿನ ಕಾಲದಲ್ಲಿ ಏನಿದ್ದರೂ ಅವ್ರಿಗೆ ದುಡ್ಡು ಬೇಕು ದುಡ್ಡಿದ್ದರೆ ಅವರು ಎಲ್ಲಾ ನೋ ನೋಡೋ ನೋಡೋದು ಇಲ್ಲದೇ ಹೋದ್ರೆ ಅದರ ಕಡೆ ಗಮ್ನವೇ ಕೊಡೋದಿಲ್ಲ ಹೋಗ್ ಕರೆದ್ರೂ ಬರೋ ಬರೋದು ಕಷ್ಟ ಅಲ್ಲಿ ಇರೋಗ್ರಿ ಬತ್ತಿವಿ ಏನಿವಾಗ ಅಂತ ಇದು ಇದ್ಮಾಡ್ತಾರೆ ಇವಾಗ ಡಾಕ್ಟ್ರುಗಳು ಅದೇ ದುಡ್ಡು ಕೊಡಿ ನೋಡಿ ಬರ್ತಾರೆ ಇಲ್ಲದೇ ಹೋದ್ರೆ ಯಾರೂ ಬರೋಲ್ಲ ಗ ಬಡವ್ರಿಗಂತೂ ಈ ಗೌರ್ಮೆಂಟ್ ಹಾಸ್ಪಿಟ್ಲುಗಳಲ್ಲಿ ನೋಡಬೇಕು ಅನ್ನೋದು ಇದೇ ಇಲ್ಲ ಇವಾಗಿನ ಕಾಲದ ಡಾಕ್ಟ್ರುಗಳಿಗೆ ಒಬ್ಬೊಬ್ಬರು ಒಳ್ಳೆಯ ಇದಾಗಿರ್ತಾರೆ ಎಲ್ಲರಿಗೂ ನಾವು ಅದೇ ಹೇಳಬೇಕು ಅಂತ ಅನ್ನೋದು ಏನಿಲ್ಲ ಒಬ್ಬೊಬ್ರು ಮಾನವೀಯತೆಯ ದೃಷ್ಟಿಯಿಂದ ಬಂದು ನೋಡೋದು ಇದು ಮಾಡೋದು ಇದೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ ಅದು ಅದರಲ್ಲು ನರ್ಸುಗಳಂತೂ ದುಡ್ಡಿನ ಮೇಲೆ ನಿಂತಿರ್ತಾರೆ ಯಾವಾಗಲೂ ನೈಟ್ ನೈಟ್ ಡ್ಯೂಟಿ ಮಾಡ್ತೀವಿ ನಮಗೆ ಅದು ದುಡ್ಡು ಬೇಡವಾ ಅಂತನ್ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಬರುವಾಗ್ಲಂತೂ ಎಲ್ಲಾರ್ಗೂ ನೂರು ಇನ್ನೂರು ಕೊಟ್ಟರೇನೆ ಅವ್ರುಗಳ್ ಸ್ವಲ್ಪ ನಮಗೆ ಬೇಗ ಇದು ಮಾಡು ಮಾಡಬೇಕಾದ್ರೆ ಇದು ಬಡವ್ರುಗಳ್ ಎಲ್ಲಿ ಹೋಗೋದು ಯಾವಾಗಲೂ ದುಡ್ಡು ದುಡ್ಡು ಅಂತ ಇದು ಮಾಡ್ತಾ ಇದ್ದರೆ ಬಡವರು ಏನು ಮಾಡು ಮಾಡಬೇಕು ಎಲ್ಲ ವಲೆ ಹೊಲ ಮನೆ ಎಲ್ಲ ಮಾರು ಮಾರಿಕೊಂಡು ನಮ್ಮ ಜೀವ ಉಳಿಸ್ಕೋಬೇಕಲ್ಲ ಅಂತನ್ಬಿಟ್ಟು ಹೊಲ ಮನೆ ಎಲ್ಲ ಮಾರಿ ಅದು ಅವ್ರುಗಳ್ಗೆ ದುಡ್ಡು ಕೊಡ್ಬೇಕು ನಾವು ಇಲ್ಲದೇ ಹೋದ್ರೆ ನಮಗೆ ಜೀವಾನೆ ತೆಗೆದ್ಬಿಡ್ತಾರೆ ನಾವು ನಾವು ಯಾವಾಗಲೂ ನಮ್ಮ ಹತ್ರ ಸ್ವಲ್ಪ ದುಡ್ಡಿಟ್ಕೊಂಡು ಹೋದ್ರೆ ಆಸ್ಪಿಟ್ಲು ಇಲ್ಲದೇ ಹೋದ್ರೆ ನಮ್ಮ ಡೆಡ್ ಬಾಡಿ ಆ ಕಡೆಯಿಂದ ಬರೋದೆ ಗ್ಯಾರಂಟಿ ಆಗೋ ಆಗೋಗಿರ್ತೈತೆ ಅದಕ್ಕೆ ಗೌರ್ಮೆಂಟ್ ಡಾಕ್ಟ್ರುಗಳು ಸ್ವಲ್ಪ ಜನಗಳಿಗೆಲ್ಲ ಮುತುವರ್ಜಿಯಿಂದ ಹೋದವ್ರಿಗೆ ಇಂಥ ಟ್ರೀಟ್ಮೆಂಟ್ ತೊಗೊಳ್ಳಿ ನೀವು ಹೀಗ್ ಒಳ್ಳೆದಾಯ್ತೈತೆ ಅಂತ ಸಲಹೆ ಕೊಡಬೇಕು ಅವ್ರು ಹೋಗಿ ಪೇಷೆಂಟುಗಳು ಗಂಟೇಗಟ್ಟಲೆ ಕಾಯ್ತಾ ಕೂತಿರ್ತಾರೆ ಅವರು ಒಳಗಡೆ ಅವ್ರದ್ದು ಮೀಟಿಂಗೇ ಮೀಟಿಂಗು ಯಾವಾಗಲೂ ಅವ್ರು ಅವರೇ ಡಾಕ್ಟ್ರುಗಳು ಸೇರಿಕೊಂಡು ಅವರು ಖುಷಿಯಿಂದ ಅವ್ರು ಮೀಟಿಂಗ್ ಮಾಡ್ತಾ ಮಾಡಿಕೊಂಡು ಎಲ್ಲ ಕಾಲ ತಳ್ಳಿಬಿಟ್ಟು ಸಂಬಳ ತಗೋತಾರೆ ಹೋದವ್ರಿಗೆ ಮಾತ್ರ ಏನು ಇದು ನೋಡೋದಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲುಗಳಲ್ಲಿ ಫ್ರೈವೇಟ್ ಹಾಸ್ಪಿಟ್ಲುಗಳಲ್ಲಿ ದುಡ್ಡು ಕಿತ್ಕೊತಾರೆ ನೋಡ್ತಾರೆ ದುಡ್ಡು ಸುರಿದ್ರೆ ಪ್ರೈವೇಟ್ ಹಾಸ್ಪಿಟ್ಲುಗಳಲ್ಲಿ ನೋಡೋದು ನೋಡೋದು ಜ ಪೇಷೆಂಟುಗಳ್ಗೆ ಇಲ್ಲದೇ ಹೋದ್ರೆ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ದುಡ್ಡಿಲ್ಲ ಅಂದರೆ ಇವು ಇಲ್ಲಿಗೆ ಯಾಕೆ ಬರ್ತೀರ ನೀವು ನಿಮಗಷ್ಟು ಇದಿಲ್ಲ ಅಂತಂದರೆ ಗೌರ್ಮೆಂಟ್ ಆಸ್ಪಿಟ್ಲಲ್ ಸೇರಿಸಿ ಅಂತಾರೆ ಒಂದು ಎಂಟು ದಿನ ಇದ್ದು ಗೌ ಪ್ರೈವೇಟ್ ಹಾಸ್ಪಿಟ್ಲುಗಳಲ್ಲಿ ಇದ್ದರೆ ಲಕ್ಷಾಂತರ ರೂಪಾಯ್ ಇದು ತಾ ಸುಲಿದು ಬಿಡ್ತಾರೆ ನಮ್ಮ ಕಡೆಯಿಂದ ನಾವು ಇಲ್ಲ ಒಂದು ಕಡೆ ಹೋಗ್ ಸಾಲ ಮಾಡಬೇಕು ಇಲ್ಲ ಯಾವ್ದಾದ್ರು ಪದಾರ್ತಥಗಳಿದ್ರೆ ತೊಗೊಂಡು ಹೋಗಿ ಅಡ ಇಡಬೇಕು ಅದು ಇಲ್ಲ ಯಾವ್ದಾದ್ರು ಒಂದು ಜಾಗ ಪ್ರಾಪರ್ಟಿ ಇದ್ದರೆ ಮಾರಬೇಕು ಅದನ್ನು ಮಾರಿಬಿಟ್ಟು ತೊಗೊಂಡು ಹೋಗಿ ನಮ್ಮ ಪ್ರಾಣವನ್ನೆ ನಮಗೆ ದೊಡ್ಡದು ಅಂತನ್ಬಿಟ್ಟು ಇದು ಒಡವೆ ಅದು ಇದು ನಮ್ಗೆ ಬೇಕಾಗಿಲ್ಲ ನಮ್ಗೆ ಬೇಕಾಗಿರೋದು ನಮ್ಮ ಪ್ರಾಣ ಅಂತ ಅನ್ಕೊಂಡು ಅದೆಲ್ಲ ಮಾರಿ ತೊಗೊಂಡು ಹೋಗಿ ಡಾಕ್ಟ್ರುಗಳಿಗೆ ಕೊಡಬೇಕು ಅದ್ರಿಂದ ಅದರಿಂದ ಸ್ವಲ್ಪ ಡಾಕ್ಟ್ರುಗಳು ಅವರ ಮನಃಸಾಕ್ಷಿಯಿಂದ ಎಲ್ಲ ಕೆಲಸ ಕೆಲಸ ಮಾಡಬೇಕು ಹೋದವ್ರಿಗೆ ಸ್ವಲ್ಪ ಮುತುವರ್ಜಿಯಿಂದ ನೋಡಬೇಕು ಫೀಸು ತಗೊಳ್ಳೋದು ಬೇಡ ಅಂತ ನಾವು ಹೇಳೋದಿಲ್ಲ ಫೀಸ್ ತಗೊಳ್ಳಲೇ ಬೇಕು ಹಂಗಂತನ್ಬಿಟ್ಟು ಇಲ್ಲದೇ ಇರೋ ಖಾಯ್ಲೆಗಳೆಲ್ಲ ಹೇಳ್ತಾರೆ ನಿಮ್ಗೆ ಅದೈತೆ ಇದೈತೆ ನೀವು ಹಾಗ್ ಮಾಡಬೇಕು ಹೀಗ್ ಮಾಡಬೇಕು ಹಾಸ್ಪಿಟ್ಲುಗಳ್ಗ್ ಹೋದ್ರೆ ಇರೋ ಖಾಯ್ಲೆ ಒಂದಾದರೆ ಇಲ್ಲದೇ ಇರೋ ಖಾಯ್ಲೆಗಳೆಲ್ಲ ಹೇಳಿ ಅವ್ರಿಗೆ ಹೆದರಿಸಿ ದುಡ್ಡು ತೊಗೊಳ್ಳೊ ಅಂಥ ಡಾಕ್ಟ್ರುಗಳು ಅವರೇ ನೀವಿಷ್ಟು ದುಡ್ಡು ಕಟ್ಟಿದ್ರೆ ನಿಮಗೆ ಆ ಖಾಯ್ಲೆ ವಾಸಿ ಆಯ್ತೈತೆ ನಿಮ್ಮ ಜೀವ ಉಳಿತೈತೆ ಇಲ್ಲದೇ ಹೋದ್ರೆ ನಿಮಗೆ ನಿಮ್ಮ ಜೀವ ಉಳಿಯೋದಿಲ್ಲ ಅಂತ ಹೇಳಿ ಹೆದರಿಸಿ ಬೆದರಿಸಿ ದುಡ್ಡು ದುಡ್ಡು ವಸೂಲಿ ಮಾಡ್ತಾರೆ ಪ್ರೈವೇಟ್ ಡಾಕ್ಟ್ರು ಪ್ರೈವೇಟ್ ಹಾಸ್ಪಿಟ್ಲುಗಳಲ್ಲಿ ಈ ಗೌರ್ಮೆಂಟ್ ಹಾಸ್ಪಿಟ್ಲುಗಳಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ನೋಡೋವ್ರು ಅವರೆ ಇಲ್ಲ ಅಂತಂದರೆ ಅವರು ಸ್ವಲ್ಪ ಅವ್ರಿಗೂ ಒಂದು ಕವರಲ್ಲಿ ಅಷ್ಟೋ ಇಷ್ಟೋ ಹಾಕ್ಕೊಟ್ರೆ ಬಂದು ಚಾ ಚೆನ್ನಾಗ್ ಟ್ರೀಟ್ ಮಾಡ್ತಾರೆ ಮಾಡ್ತಾರೆ ನಮ್ಗಳಿಗೆ ಇಲ್ಲದೇ ಹೋದ್ರೆ ಏನು ಇಲ್ಲ ಬೆಡ್ ಮೇಲೆ ಸುಮ್ಮನೆ ಮಲಗಿರೋದೇನಕ್ಕೆ ಮಲಗಿರೊ ಮಲಗಿರ್ಬೇಕಷ್ಟೆ ಇಲ್ಲದೇ ಹೋದ್ರಂತು ನಾವು ಏನು ಮಾಡೋಕ್ ಆಗೋಲ್ಲ ಗೌ ಪ್ರೈವೇಟ್ ಪ್ರೈವೇಟ್ ಡಾಕ್ಟ್ರುಗಳು ಒಂದು ಸುಮ್ಮನೆ ಹೋಗಿ ಬಾ ಅಲ್ಲಿ ಒಂದು ಇದು ಬರೆಸಿದ್ರೆ ಇನ್ನೂರು ಐದ್ನೂರು ಸುಮ್ಮನೆ ಬರೆದು ಒಂದು ಮಾತ್ರೆ ಬರು ಮಾತ್ರೆ ಸ್ಲಿಪ್ಪು ನೋಡಿಬಿಟ್ಟು ಒಂದು ಮಾತ್ರೆ ಸ್ಲಿಪ್ ಬರೆದ್ಕೊಡೋಕ್ಕೆ ಐನೂರು ಕೊಡಿ ಇನ್ನೂರು ಕೊಡಿ ಇದೆಲ್ಲ ಬಡವರ್ಗೆ ತುಂಬ ಹೊರೆ ಆಯ್ತ ಐತೆ ಇದನ್ನೆಲ್ಲ ಸ್ವಲ್ಪ ಸರ್ಕಾರದವ್ರು ಬಡ ಬಡ ಜನರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ನಮ್ಮ ಅನಿಸಿಕೆ ಸರ್ ಸಾಕ